ನಮ್ಮ ಸಂಬಂಧಿಕರ ಅಥವಾ ನಮ್ಮ ಮನೆಯವರ ಯಾವುದೇ ಮದುವೆ ಕಾರ್ಯಕ್ರಮಗಳಿಗಾಗ್ಲಿ ನಮ್ಮ ಕಡೆಯಿಂದ ಆದಷ್ಟು ಶುದ್ಧವಾದ ನೀರನ್ನು ಕುಡಿಯುವ ವ್ಯವಸ್ಥೆ ಮಾಡಬೇಕಂತ ಚಿಂತನೆ ಮಾಡಿರುತ್ತೇವೆ ಆದರೆ ಈಗಿನ ಇದರಲ್ಲಿ ಶುದ್ಧವಾದ ನೀರು ಸಿಗೋದೇ ಕಷ್ಟ ಐತಿ ಈಗ ಶುದ್ಧವಾದ ನೀರೆಂದರೆ ಇದರಿಂದಲೇ ಕಂಪ್ನಿಯಿಂದಲೇ ತರಿಸ್ಬೇಕಾಗೈತಿ ಒಳ್ಳೆಯ ನೀರು ಕುಡಿಸಬೇಕು ಅಂದರೇ ನಮ್ಮ ಸಂಬಂಧಿಕರು ಯಾರು ಬೇಜಾರಾಗ್ಬಾರ್ದು ಅವ್ರಿಗೆಲ್ಲ ಸಫಶಿಯಂಟ್ ಆಗಬೇಕು ಅಂದರೆ ಬಿಸ್ಲೇರಿ ವಾಟರೇ ಯೂಸ್ ಮಾಡಬೇಕಾಗೈತಿ ಈಗ ಬಿಸ್ಲೇರಿ ವಾಟರ್ ತರಿಸ್ಬೇಕಂದ್ರೆ ಹಣದ ಸಮಸ್ಯೆ ಆಗೈತಿ ಅದಕ್ಕೆ ನಾವು ಏನು ಮಾಡ್ತೇವೆಂದ್ರೆ ಮಹಾನಗರ ಪಾಲಿಕೆಯಿಂದ ಸಿಕ್ತಕ್ಕಂಥ ಒಳ್ಳೆಯ ನೀರನ್ನೇ ಉಪಯೋಗಿಸಿ ಜನಗಳಿಗೆ ಎಷ್ಟಾಗತ್ತೊ ಅಷ್ಟು ಸಂತೃಪ್ತಿ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ನೋಡೋಣ ಅದರಲ್ಲಿ ಎಷ್ಟು ಒಳ್ಳೆಯ ಗುಣಮಟ್ಟದ ನೀರು ತರೋಕ್ಕಾಗುತ್ತೋ ಅಷ್ಟು ಗುಣಮಟ್ಟದ ನೀರು ತರಿಸಿ ಜನಗಳಿಗೆ ಕುಡಿಸೋ ವ್ಯವಸ್ಥೆ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಆಮೇಲೆ ತೊಳೀಲಿಕ್ಕೆ ಇದೇ ನೀರು ಉಪಯೋಗಿಸಿದ್ರೆ ನಮಗೆ ವೆಚ್ಚ ಮಾಡೋದು ಬೇಡ ಅಂತ ಒಳ್ಳೆಯ ನೀರು ಅಂದರೇ ಇನ್ನೇನು ಕೆರೆ ನೀರು ಯಾವ್ದಾರ ಪಾತ್ರೆ ತೊಳಿಯೋಕ್ಕೆ ಬೇರೆದಕ್ಕೆಲ್ಲ ಶೌಚಾಲಯಕ್ಕೆ ಉಪಯೋಗಿಸಬೇಕಂದ್ರೆ ನೀರಿನ ಟ್ಯಾಂಕರ್ ಮುಖಾಂತರ ಕೆರೆ ನೀರನ್ನು ತಂದು ಉಪಯೋಗ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆದರೇ ಈಗಿನ ಕಾಲ್ದಾಗೆ ಮಳೆ ಇಲ್ಲದ ಕಾರಣ ನೀರಿಂದು ಭಾರಿ ಸಮಸ್ಯೆ ಆಗೈತಿ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ನೀರು ಉಳಿಸಾಕ್ಕ ಪ್ರಯತ್ನ ಮಾಡಿ ಎಲ್ಲರಿಗೂ ಸಫಿಶಿಯಂಟ್ ಆಗಿ ಕುಡಿಯೋಕ್ಕೂ ಅನುಕೂಲ ಮಾಡ್ಕೊಡೋವಂಥ ಏನು ಸಮಸ್ಯೆ ನೀರಿನ ಸಮಸ್ಯೆ ಏನೈತಿ ಅದನ್ನು ನೋಡ್ಕ್ಯಂದು ನೀರು ತರಿಸಿ ಯೂಸ್ ಮಾಡಿ ಯೂಸ್ ಮಾಡ್ಕ್ಯಾಬೇಕಂತ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಕ್ಯಂದು ಒಳ್ಳೆಯ ನೀರನ್ನು ಕುಡ್ಸೋಕೆ ಪ್ರಯತ್ನ ಮಾಡ್ತೇವೆ ಕೆಲವೊಂದು ಈಗಿನ ಮಳೆಗಾಲ ಇರೋದ್ರಿಂದ ಮಳೆಗಾ ಬರಗಾಲ ಇರೋದ್ರಿಂದ ನೀರಿಂದು ಭಾರಿ ಸಮಸ್ಯೆ ಇರೋದ್ರಿಂದ ಆದಷ್ಟು ಪ್ರಯತ್ನ ಮಾಡಿ ನೀರ್ದ ಒಳ್ಳೆಯ ನೀರನ್ನು ತರಿಸಿ ಕುಡ್ಸೋಕ್ಕೆ ಆಮೇಲೆ ನಮ್ಮ ಸಂಬಂಧಿಕರು ಭಾಳ ಜನ ಇರೋದ್ರಿಂದ ಆಮೇಲೆ ನಮ್ಮ ಫ್ರೆಂಡ್ಸು ಭಾಳ ಜನಸಂಖ್ಯೆ ಇರೋದ್ರಿಂದ ಎಲ್ಲರಿಗೂ ಆದಷ್ಟು ಒಳ್ಳೆಯ ನೀರು ಕುಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಎಷ್ಟು ನೀರು ಯಾವ ನೀರು ಕುಡಿಸಬೇಕು ಏನು ಮಾಡ್ಬೇಕಂತ ಇನ್ನೂ ಪ್ಲಾನ್ ಮಾಡಿಲ್ಲ ಮಾಡಾಗೆ ನೋಡೋಣ ಜನದಮೇಲೇ ಡಿಪೆಂಡ್ ಆಗತ್ತೆ ಎಷ್ಟು ನೀರು ಆಗತ್ತೋ ಎಷ್ಟು ನೀರು ತರಬೇಕು ಎಷ್ಟು ಬಾಟ್ಲಿ ಹೋಗ್ತಾವೆ ಟ್ಯಾಂಕರ್ ಎಷ್ಟು ತರಿಸ್ಬೇಕು ಆಮೇಲೆ ಈಗ ಇಪ್ಪತ್ತು ಲೀಟರ್ ಕ್ಯಾನಲ್ಲಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಕ್ಯಬೇಕು ಎಲ್ಲ ಪ್ಲಾನ್ ಮಾಡಿದ್ದೀವಿ ನೋಡೋಣ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ನೀರನ್ನು ಪ್ರಯತ್ನ ಮಾಡಿ ಉ ನೀರೂ ಉಳಿಸ್ಬೇಕು ಒಳ್ಳೆ ನೀರೂ ಕೊಡಬೇಕು ಆಮೇಲೆ ಕೆರೆ ಅಥವಾ ಚಾನಲ್ ನೀರುಗಳನ್ನು ಬಳಸಿ ಪಾತ್ರೆ ತೊಳಿಯೋಕ್ಕೆ ಯೂಸ್ ಮಾಡೋವಂಥ ಟ್ರೈ ಮಾಡೋಣ ಅಂತ ಮಾಡೀನಿ ಮತ್ತೆ ಇನ್ನೊಂದು ಇದೇ ಸಮಾರಂಭಗಳಂತಲ್ಲ ಯಾವ್ದಾರ ಆಗಲಿ ಕೆಲವೊಂದು ನೀರು ಭಾಳ ವೇಸ್ಟ್ ಮಾಡ್ತಿರ್ತಾರೆ ಆ ನೀರನ್ನು ಬೇರೆ ಕಡೆ ಎಲ್ಲರ ಸಂಗ್ರಹಿಸೋಕ್ಕಾಗ್ಲಿ ಏನಾನ ಮಾಡೋಕ್ಕಾಗ್ಲಿ ಮಾಡ್ಕ್ಯಂದು ಫಿಲ್ಟರ್ ಮಾಡ್ಕ್ಯಂದು ಕುಡ್ಯಾಕ ಏನು ಬೇಕಾದ್ರೂ ವ್ಯವಸ್ಥೆ ಮಾಡೋಕ್ಕೂ ಒಂದು ಗೈಡ್ಲೈನ್ಸ್ ಕೊಟ್ಟು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಕೆಲವೊಂದು ಜನಗಳಿರ್ತಾರೆ ಈ ಕೆಲವೊಂದು ಮುನ್ಸಿಪಾಲ್ಟಿ ವಾಟರು ಸುಮ್ಮನೆ ಎಲ್ಲಿ ಬೇಕಲ್ಲೇ ಓಪನ್ ಆ ಓಪನ್ ಆಗಿ ಬಿಟ್ಬಿಡ್ತಾರೆ ಅಂಥವೆಲ್ಲ ಅವಾಯ್ಡ್ ಮಾಡಿ ಜನಗಳಿಗೆ ನೀರು ಎಷ್ಟು ಸಾಧ್ಯನಾ ಕುಡೀಲಿಕ್ಕೆ ತಲುಪ್ಸೋಕ್ಕೆ ಅಷ್ಟು ಪ್ರಯತ್ನ ಮಾಡೋಣ ಅಂದು ಪ್ರಯತ್ನ ಮಾಡ್ತಿದ್ದೀವಿ ಮತ್ತೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬೇಕಾಬಿಟ್ಟಿ ನೀರು ವೇಸ್ಟ್ ಮಾಡ್ತಾಯಿರ್ತಾರೆ ಅವನ್ನೆಲ್ಲ ಅವರಿಗೆ ತಿಳಿಹೇಳಿ ಈ ಥರ ಅಲ್ಲ ಈ ಥರ ಮಾಡಬೇಕು ಅಂಥೇಳಿ ಕುಡಿಯುವ ನೀರಿಂದು ಎಷ್ಟು ಅಭಾವ ಐತೆ ಅಂತ ಅವರಿಗೂ ತಿಳಿಸಿ ಅದರ ಬಗ್ಗೆ ಎಲ್ಲ ಏನೇನು ಮಾಡೋಕ್ಕೆ ಸಾಧ್ಯತೆ ಇದ್ಯೋ ನಮ್ಮ ಕೈಯ್ಯಿಂದ ಅದನ್ನ ಮಾಡೋಣ ಅಂತ ಪ್ರಯತ್ನ ಮಾಡಿದ್ದೀವಿ ಆಮೇಲೆ ಈಗ ನೀರಿಗಾಗಿಯೇ ಗಲಾಟೆ ಹೋರಾಟಗಳು ಮಾಡ್ತಾಯಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅಂದು ನೀರಿನ ಸಮಸ್ಯೆ ಇರೋದ್ರಿಂದ ಮಾಡ್ತಿದ್ದಾರೆ ಆ ನೀರನ್ನೇ ನಾವು ಉಳಿಸ್ಕ್ಯಂಡ್ಲಿಲ್ಲ ಅಂದರೇ ಮುಂದೆ ನಮ್ಮ ಮುಂದಿನ ಭವಿಷ್ಯ ಕಾಲ್ದಾಗ ನಮ್ಮ ಮಕ್ಕಳಿಗೂ ನೀರಿನ ಭಾರಿ ಸಮಸ್ಯೆ ಆಗ್ಬೋದು ಆದ್ದರಿಂದ ಆದಷ್ಟು ನೀರನ್ನು ಎಷ್ಟು ಉಳಿಸೋಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಒಳ್ಳೆ ನೀರನ್ನು ಏನೇನು ಮಾಡಬೇಕು ಯವ್ಯಾವ ಚಾನೆಲ್ಗಳು ಕೆರೆಗಳು ಬಂದು ಆ ಮಳೆಗಳು ತುಂಬಿಸ್ಯಾನ ಮಳೆಗಳು ಬಂದಾಗ ಎಷ್ಟು ಶೇಖರಣೆ ಮಾಡೋಕ್ಕೆ ಸಾಧ್ಯತೆ ಐತೊ ಅಷ್ಟು ಶೇಖರಣೆ ಮಾಡಿ ಮುಂದಿನ ಒಂದು ನಮ್ಮ ಭವಿಷ್ಯತ್ತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರಿಗೇಲ್ಲರಿಗೆ ನೀರಿನ ತೊಂದರೆ ಆಗಲಿಲ್ದಂಗೆ ಮಾಡೋಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟು ಪ್ರಯತ್ನ ಮಾಡೋಣಾಂಥೇಳಿ ಪ್ರಯತ್ನ ಪಡ್ತಾಯಿದ್ದೀವಿ ಆದ್ದರಿಂದ ಯಾರಿಗೇ ಆಗಲಿ ಹೇಳೋದಿಷ್ಟೆ ನೀರು ಉಳಿಸಿ ದೇಶ ಉಳಿಸಿ ಅಂತ ಕೇಳ್ತಾಯಿದ್ದೀನಿ ನಮಸ್ಕಾರ